ಸಾಮಾನ್ಯವಾಗಿ ನಾವು ನೀರನ್ನು ಬಾವಿಯಿಂದ ತೆಗೆಯುವಾಗ ರಾಟೆ ಮೂಲಕ ಹಗ್ಗವನ್ನು ಕಟ್ಟಿ ಕೊಡಪಾನವನ್ನು ಹಗ್ಗಕ್ಕೆ ಕಟ್ಟಿ ರಾಟೆಯ ಮೂಲಕ ಬಾವಿಯೊಳಗೆ ಇಳಿಸಿ ನೀರನ್ನು ಮೇಲಕ್ಕೆತ್ತುವ ಕೆಲಸ ಮಾಡ್ತೇವೆ ನಮ್ಮ ತೋಳುಬಲದಿಂದ ಹಗ್ಗವನ್ನು ಸೇದುತ್ತಾ ನೀರನ್ನು ಮೇಲಕ್ಕೆತ್ತೋ ಕೆಲಸ ನಡೀತದೆ ಈ ಮೂಲಕ ನೀರನ್ನು ನಮ್ಮ ಮಾನವಶಕ್ತಿಯಿಂದ ನೀರನ್ನು ಮೇಲಕ್ಕೆತ್ತುವ ಕೆಲಸ ಮಾಡಬಹುದು ಇದನ್ನೇ ವಿದ್ಯುತ್ ಸಹಾಯದಿಂದ ಮೋಟರನ್ನು ಅಳವಡಿಸಿ ನೀರನ್ನು ಮೇಲಕ್ಕೆತ್ತಬಹುದು ಈ ಮೋಟರ್ ಅಂದರೆ ನೀರು ಒಳಗಡೆ ಬಿಡತಕ್ಕಂಥ ಮೋಟರ್ ಇರಬಹುದು ಅಥವಾ ಮೇಲುಗಡೆ ಮೋಟರನ್ನು ಅಳವಡಿಸಿ ಕರೆಂಟ್ ವೈರ್ಗಳ ಮೂಲಕ ಬಾವಿ ಒಳಗಿಂದ ನೀರನ್ನು ಮೇಲಕ್ಕೆ ತರುವ ಕೆಲಸನೂ ಮಾಡಬಹುದು ಇದು ಮೋಟಾರು ವಿದ್ಯುತ್ತನ್ನು ಅವಲಂಬಿಸಿದೆ